ಹಲೋ ಮ್ಯಾಮ್ ಏಷಿಯನ್ ಪೇಯಿಂಟ್ ಅವರಾ ಮ್ಯಾಮ್ ಆ್ಯಕ್ಚುವಲಿ ನಮ್ಮ ಲೀವಿಂಗ್ ಏರಿಯಾಗೆ ಪೇಯಿಂಟ್ ಮಾಡಿಸ್ಬೇಕಾಗಿತ್ತು ಕಲ್ಲರ್ ಕಾಂಬಿನೇಷನ್ನಾಗಿ ಯಾಕಂದರೆ ನಮ್ಮ ನೆಕ್ಟ್ಸ್ ಮಂತು ಮದುವೆ ಇದೆ ಸೋ ಅದ್ರ ಪ್ರಕಾರವಾಗಿ ಫುಲ್ ಡಿಫ್ರೆಂಟಾಗಿ ಐ ಮೀನ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಎಲ್ಲ ಪೇಯಿಂಟ್ ಮಾಡಿಸ್ಬೇಕಾಗಿತ್ತು ನಮ್ಮ ನೇಮ್ ಉತ್ಸಾಹ ಅಂತ ಅಂದುಬಿಟ್ಟು ಮ್ಯಾಮ್ ನಮ್ಮ ಲೊಕೇಶನ್ ನಿಮ್ಮ ವಾಟ್ಸ್ಆ್ಯಪಲ್ಲಿ ಕಳಿಸ್ತೀನಿ ಮ್ಯಾಮ್ ಆಮೇಲೆ ಏನು ಅಂತಂದರೆ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಮ್ಯಾಮ್ ಆ್ಯಕ್ಚುವಲಿ ಮದುವೆ ಇರೋದು ನೆಕ್ಟ್ಸ್ ಮಂತು ಸೋ ಫಸ್ಟ್ ಮಾರ್ಚ್ ಫಸ್ಟ್ಯಿಂದ ಟೆನ್ ಅಷ್ಟರ ಒಳಗಡೆ ನಮಗೆ ಪೇಯಿಂಟಿಂಗ್ ಮಾಡಿ ಮಾಡಿ ಕೊಡಬೇಕು ಆ್ಯಂಡ್ ಇನ್ನೊಂದು ಏನಂದರೆ ಫುಲ್ ಡಿಸೈನ್ ಆಗಿ ಮಾಡಿ ಕೊಡಬೇಕು ಯಾಕಂದರೆ ಇದು ಮದುವೆ ಅಲ್ವಾ ಸೊ ಜಸ್ಟ್ ನಮ್ಮ ಲೀವಿಂಗ್ ಏರಿಯಾಗೆ ಮ್ಯಾಮ್ ನಾನು ಕ್ವಾಸ್ಟ್ ಬಜೆಟ್ ಫಿಫ್ಟಿ ತೌಸಂಡ್ ಹೇಳ್ತಾ ಇದ್ದೀನಿ

ಹ್ಞೂ ಮ್ಯಾಮ್ ಓಕೆ ಮ್ಯಾಮ್ ನಮ್ಮ ಬಜೆಟ್ ಇರೋದು ಫಿಫ್ಟಿ ತೌಸಂಡ್ ಅಷ್ಟು ಬಜೆಟ್ ಒಳಗಡೆ ನೀವು ಮಾಡಿ ಕೊಡಿ ಹಾಂ ಓಕೆ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಈ ಮಂತ್ ಇಲ್ಲ ನೆಕ್ಟ್ಸ್ ಮಂತಲ್ಲಿ ಬರ್ತೀನಿ